ಪ್ರಸ್ತುತ ಸಂದರ್ಭಗಳಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಹಲವಾರು ಕಲಾಪ್ರಕಾರಗಳು ಅಳಿವಿನ ಅಂಚಿಗೆ ಬಂದಿದೆ ಅದರಲ್ಲಿ ಮೊದಲನೇಯದಾದದ್ದು ಮಂಜೂಷ ಕಲೆ ಈ ಮಂಜೂಷ ಕಲೆ ಮೂಲತಃ ಬಿಹಾರದ ಕಲೆಯಾಗಿದೆ ಇದು ಭಾರತದ ಹಳೆಯ ಚಿತ್ರಕಲಾ ಪ್ರಕಾರ ಅಂತ ಕೂಡ ನಾವು ಹೇಳ್ಬೋದು ಇದರಲ್ಲಿ ಇದು ಈ ಕಲೆ ಇದೆಯಲ್ಲ ಇದು ಕಂಬಾಕಾರ್ ಮತ್ತು ಮಲಾಕಾರ್ ಅಂತ ಎರಡು ಕುಟುಂಬಗಳಿಂದ

ಮಂಜೂಷ ಅಂದರೆ ಸಂಸ್ಕೃತದಲ್ಲಿ ಪೆಟ್ಟಿಗೆ ಅಂತ ಅರ್ಥ ಕೊಡ್ತದೆ ಹಾಗಾಗಿ ಇದನ್ನು ಪೆಟ್ಟಿಗೆಯ ಕಲೆ ಅಂತ ಕೂಡ ಕರೀತಾ ಇದ್ದರು ಮುಂಚೆ ಈ ಕಲೆಯಲ್ಲಿ ಮುಖ್ಯವಾಗಿ ಮೂರು ಬಣ್ಣಗಳನ್ನು ಯೂಸ್ ಮಾಡ್ತಾರೆ ಯಾವುದಂತ ಹೇಳಿದರೆ ಗುಲಾಬಿ ಹಳದಿ ಮತ್ತು ಹಸಿರು ಬಣ್ಣಗಳನ್ನು ಈ ಮೂರು ಮುಖ್ಯ ಬಣ್ಣಗಳನ್ನು ಯೂಸ್ ಮಾಡ್ತಾರೆ ಗುಲಾಬಿ ಯಾವುದರ ಸಂಕೇತ ಅಂತ ಹೇಳಿದರೆ ಕೇರ್ ಅಂದರೆ ಕೇರ್ ಮಾಡುವುದರ ಸಂಕೇತ ಪೋಷಣೆ ರಿಲೇಷನ್ ಅಂದರೆ ಸಂಬಂಧ ಸಂಬಂಧಗಳು ವಿಕ್ಟ್ರಿ ಮತ್ತು ಜಯಗಳ ಸಂಕೇತವಾಗಿದೆ

ಸಂಕೇತವಾಗಿದೆ ಇನ್ನು ಹಳದಿ ಬಣ್ಣ ಜಾಯ್ ಅಂದರೆ ಹ್ಯಾಪಿನೆಸ್ ಅಂದರೆ ಖುಷಿ ಮತ್ತು ಯೌವನ ಯೂತ್ ಯೌವನತೆ ಮತ್ತು ಅದೇ ಖುಷಿಯ ಸಂಕೇತವಾಗಿದೆ ಇದು ಏಳನೇ ಶತಮಾನದ ಕಲೆಯಾಗಿದೆ ಮಂಜೂಷ ಕಲೆ ಏಳನೇ ಶತಮಾನದ ಕಲೆಯಾಗಿದೆ ಈ ಕಲೆ ನಮ್ಮ ಭಾರತ ದೇಶದಿಂದ ಅವಸಾನ ಹೊಂದುತ್ತಿದೆ ಅಂತ ನಂಬಿಕೆ ಅಂದರೆ ಅಳಿವಿನ ಅಂಚಿನಲ್ಲಿ ಇದೆ ಎರಡನೆಯದು ಬೊಂಬೆ ಆಟ ನಮಗೆಲ್ರಿಗೂ ಗೊತ್ತಿದೆ ಬೊಂಬೆ ಆಟ ಒಂದು

ಈ ಕಲೆ ಮುಂಚೆ ನಾಟಕ ಮಂದಿರಗಳಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದರು ಇದು ಅಂದರೆ ಈ ಕಲೆಯಲ್ಲಿ ಕತೆಯನ್ನು ಹೇಳ್ತಾರೆ ಈ ಬೊಂಬೆಗಳ ಮೂಲಕ ಕತೆಯನ್ನು ಹೇಳ್ತಾರೆ ಮರದ ಬೊಂಬೆ ಇರುತ್ತೆ ಅದಕ್ಕೆ ಹಗ್ಗ ಅಂದರೆ ನೂಲಿನಿಂದ ನೇತು ಹಾಕಿಡ್ತಾರೆ ಒಂದು ಕೋಲಿಗೆ ಆ ಕೋಲಿನಿಂದ ಈ ಬೊಂಬೆಯನ್ನು ಆಡಿಸ್ತಾ ಆಡಿಸ್ತಾ ಕತೆಯನ್ನು ಹೇಳ್ತಾರೆ ಈ ಕಲೆ ಕೂಡ ನಮ್ಮ ದೇಶದಿಂದ ಅವಸಾನ ಹೊಂದುತ್ತಿದೆ ಅಂತ ಇತ್ತೀಚಿನ ದಿನಗಳಲ್ಲಿ ಅನಿಸ್ತಾ ಇದೆ ಯಾಕಂದರೆ ಈ ಕಲೆ ಎಲ್ಲಿ ಕೂಡ ಕಾಣಲಿಕ್ಕೆ ಈಗ ಸಿಗ್ತಾ ಇಲ್ಲ ಮುಂಚೆ ಆದರೆ ಜಾತ್ರೆಯಲ್ಲೋ ಅಥವಾ ನಾಟಕ ಮಂದಿರದಲ್ಲೋ ಅಲ್ಲೆಲ್ಲ ನಾವು ಕಾಣಬಹುದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿಯಾಗಿದೆ ಈ ಇದರೆಲ್ಲಿ ನಮಗೆ ಮಹಾಭಾರತದ ಕತೆ ಅಥವಾ ರಾಮಾಯಣ ಕತೆ ಅಥವಾ ಪುರಾಣಗಳ ಯಾವ ಪ್ರಾಚೀನ ಕತೆ ಆದರೂ ನಾವಿದರಲ್ಲಿ ಹೇಳ್ಬೋದಿತ್ತು ಇದರಲ್ಲಿ ಗೊಂಬೆಗಳನ್ನು ಚಲನೆ ಮಾಡಿ ಅಥವಾ ಸಂಗೀತವನ್ನು ಹೇಳಿ ಇದನ್ನು ಪ್ರಸ್ತುತಪಡಿಸ್ತಾರೆ ಇನ್ನು ಮೂರನೆಯದು ನಾಗಾ ಕರಕುಶಲಗಳು ಅಂದರೆ ನಾಗಾ ಕೈಮಗ್ಗ ನಾಗಾಲ್ಯಾಂಡ್ ಕೈಮಗ್ಗ ನಾಗಾ ಕರಕುಶಗಳ ಕರಕುಶಲಗಳು ಇವೆಲ್ಲವೂ ಒಂದು ಪ್ರಾಚೀನ ಕಲೆಯಾಗಿದೆ ಇದು ಮೂಲತಃ ನಾಗಾಲ್ಯಾಂಡ್ನ ಕಲೆಯಾಗಿದೆ ನಮ್ಮ ದೇಶದ ರಾಜ ರಾಜ್ಯವಾದ ನಾಗಾಲ್ಯಾಂಡ್ನ ಕಲೆಯಾಗಿದೆ ಈ ಕಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾಗಾಲ್ಯಾಂಡ್ ಸರಕಾರವು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸ್ಥಳೀಯ ಮತ್ತು ವಿಶಿಷ್ಟವಾದ ರೋಮಾಂಚಕ ಸಾಂಪ್ರದಾಯಕ ಕೈಮಗ್ಗ ಅಂತ ಕರಿತಾರೆ ಅವರು ಹೆಸರಿಟ್ರು ಇದಕ್ಕೆ ಈ ಕಲೆ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಿಯೂ ನೋಡಲಿಕ್ಕೆ ಸಿಗ್ತಾ ಇಲ್ಲ ಇದರಲ್ಲಿ ಕೈಮಗ್ಗ ಮತ್ತು ಕರಕುಶಲ ಚಟುವಟಿಕೆಗಳ ಉತ್ಪಾದನೆ ಪ್ರಮುಖ ಆಗ್ತದೆ ಇಂತಹ ಹಲವಾರು ಕಲೆಗಳು ಭಾರತದ ಭಾರತದಿಂದ ಅವಸಾನ ಹೊಂದುತ್ತಿದೆ ಇನ್ನೂ ಅತಿಯಾದ ಕಲೆಗಳು ನಮ್ಮ ದೇಶದಿಂದ ಅವಸಾನ ಹೊಂದಿದೆ ಹಲವಾರು ಚಿತ್ರಕಲೆಗಳು ಹಲವಾರು ಕಸೂತಿ ಕಲೆಗಳು ಈ ಥರ ತುಂಬ ಕಲೆಗಳು ನಮ್ಮ ದೇಶದಿಂದ ಅವಸಾನ ಹೊಂದುತ್ತಿದೆ ಅಂತ ಹೇಳ್ತೆ ಇಷ್ಟಪಡ್ತೇನೆ ಇದನ್ನು ನಾವು ರಕ್ಷಿಸಬೇಕು ಆದಷ್ಟು ಈ ಥರ ಕಲೆಗಳನ್ನು ನಾವು ರಕ್ಷಿಸಬೇಕು